ಮುಂಚಿತ್ವಾಗಿ ಹೇಳಬೇಕಂತ ಅಂದರೆ ನನಗೆ ಶೇರು ಮಾರುಕಟ್ಟೆ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಶೇರ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಅಷ್ಟೊಂದು ಅಂತಲ್ಲ ಏನು ಗೊತ್ತಿರಲಿಲ್ಲ ನಾನು ಬೇಸಿಕಲಿ ಕಾಮರ್ಸ್ ಸ್ಟೂಡೆಂಟು ಅಂದರೆ ನಾನು ಇವಾಗ ಡಿಗ್ರಿ ಫೈನಲ್ ಇಯರ್ ಓದ್ತಾ ಇರೋದರಿಂದ ನನಗೆ ಇವಾಗ ಶೇರ್ ಮಾರ್ಕಟ್ ಮಾರ್ಕೆಟ್ ಬಗ್ಗೆ ನನಗೆ ಗೊತ್ತಾಗ್ತಯಿದೆ ಅಂದರೆ ನನಗೆ ಫುಲ್ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತು ಅಂತ ಕೂಡ ನಾನು ಹೇಳಲ್ಲ ಒಂದು ಏನೊ ಒಂದು ಸವೆಂಟಿ ಪ್ರಸೆಂಟ್ ಗೊತ್ತು ಶೇರ್ ಮಾರ್ಕೆಟ್ ಬಗ್ಗೆ ಸೋ ಶೇರ್ ಮಾರ್ಕೆಟ್ ಅಂದರೆ ಏನು ಇದರಿಂದ ಕೆಲುರ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ ಶೇರ್ ಮಾರ್ಕೆಟಲ್ಲಿ ಶೇರ್ಸ್ ತಗೊಬೇಕು ಅಂತ ಆಸೆ ಇರುತ್ತೆ ಬಟ್ ಯಾವ ಕಂಪ್ನಿ ತಗೊಬೇಕು ಯಾವ ಕಂಪ್ನಿನ ಪ್ರಿಫರೆನ್ಸ್ ಯಾವ ಕಂಪ್ನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂದರೆ ಶೇರ್ಸ್ನ ಹೇಗೆ ತಗೊಳದು ಅಂದರೆ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು ಶೇರ್ಸ್ ತಗೊಬೇಕು ಅಂತ ಹೇಳಿ ಸೊ ಡಿಮ್ಯಾಟ್ ಅಕೌಂಟ್ನ ಹೇಗೆ ಓಪನ್ ಮಾಡದು ಅದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ಗೊತ್ತಿರೋದ್ರಿ ಗೊತ್ತಿರೋದಿಲ್ಲ ಸೊ ನನಗೂ ಕೂಡ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಆ ಥರ ನಮ್ಗ ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದರಿಂದ ಅದೆಲ್ಲ ಗೊತ್ತಿತ್ತು ಬಟ್ ಡಿಮ್ಯಾಟ್ ಅಕೌಂಟ್ನ ಬ್ಯಾಂಕಲ್ಲೆ ಓಪನ್ ಮಾಡ್ಕೊಡ್ತರ ಈ ಥರ ಎಲ್ಲ ತುಂಬಾ ಕ್ವೆಷನ್ಸ್ ಇತ್ತು ಸೊ ನಾನು ಡೈಲಿ ಪೇಪರ್ ಎಲ್ಲ ಓದೋದರಿಂದ ನನ್ನ ಗೂಗಲ್ ಅಲ್ಲಿ ಕೂಡ ಎಲ್ಲ ಸರ್ಚ್ ಮಾಡ್ತಾಯಿದ್ದೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಿದ್ದೆ ಇದ್ರ ಬಗ್ಗೆ ಎಲ್ಲ ತುಂಬಾ ಒಂದು ಇನ್ಫಾರ್ಮೆಶನ್ ಸಿಕ್ತಾ ಹೋಗುತ್ತೆ ನಮಗೆ ಗೂಗಲ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ನ್ಯೂಸ್ಪೇಪರ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಸಿಕ್ತಾ ಹೋಗತ್ತೆ ಸೊ ನಾನು ಕೂಡ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಫಸ್ಟು ನಾನು ಶೇರ್ಸ್ ತಗೊಂಡಿದ್ದು ಅಂದರೆ ಎಸ್ ಬ್ಯಾಂಕಲ್ಲಿ ಇಪ್ಪತ್ತು ಶೇರ್ಸ್ ತಗೊಂಡೆ ಮೂವತ್ತು ಎರಡು ರೂಪಾಯಿಗೆ ತಗೊಂಡೆ ಮೂವತ್ತು ಎರಡು ರೂಪಾಯಿ ಇತ್ತು ಅಂದರೆ ನಾನು ರೀಸೆಂಟಾಗಿ ತಗೊಂಡಿದ್ದು ಇದು ಇದನ್ನು ಕೂಡ ಈಗ ಅದು ಏರಿಳಿತ ಆಗ್ತಾನೇ ಇದೆ ಅಂದರೆ ಇವಾಗ ಬ್ಯಾಂಕ್ಸ್ ಅಂತ ಬಂದಾಗ ಇವಾಗ ಇಳಿತ ಆಗ್ತಾಯಿದೆ ಅಂದರೆ ಅದು ಏರ್ತಾ ಇಲ್ಲ ನಾನು ತಗೊಳಕು ಮುಂಚೆ ಹತ್ತೊಂಬತ್ತು ರೂಪಾಯಿ ಇದ್ದಿದ್ದು ಮೂವತ್ತು ಎರಡು ರುಪಾಯ್ಗೆ ಹೋಗಿತ್ತು ಹಾಗೆ ನಾನು ಕೂಡ ಆಸೆ ಪಟ್ಟು ತಗೊಂಡೆ ಆದರೆ ಅದು ಇಳಿತ ಇದೆ ಇದನಿಂದ ನನಗೆ ಯಾವುದೇ ಥರ ಬೇಜಾರು ಇಲ್ಲ ಇನ್ನು ಸ್ವಲ್ಪ ದಿನ ನೋಡ್ದಾಗ ಅಂದರೆ ಈ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ದಾಗ ನಮಗೆ ಜಾಸ್ತಿ ತಾಳ್ಮೆ ಇರಬೇಕು ಮತ್ತು ಸೆಂಟಿಮೆಂಟ್ ಎಮೋಶನ್ಸ್ ಇರ್ಬಾರದು ಅಂದರೆ ಅಯ್ಯೋ ದುಡ್ಡು ಹೋಯ್ತಲ್ಲಾ ಅಂತ ನಾವು ಭರವಸೆನ ಕಳ್ಕೊಬಾರದು ಶೇರ್ ಮಾರ್ಕೆಟ್ ಮೇಲೆ ಹಾಗಾಗಿ ನಾನು ಕೂಡ ಭರ್ವಸೆನ ಕಳ್ಕೊಂಡೆ ಇನ್ನು ಕಾಯ್ತಾ ಇದ್ದೀನಿ ಇಳಿತ ಆಗ್ತಯಿದೆ ಬಟ್ ಒಂದಿನ ಏರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಮತ್ತು ನಾನು ಈಗ ಪ್ ಅಂದರೆ ಪ್ರೈಮರಿ ಇನ್ವೆಸ್ಟರ್ಸ್ ಇರ್ತರಲ್ಲಾ ಅಂದರೆ ಬಿಗಿನರ್ಸ್ ಇರ್ತರಲ್ಲಾ ಇವ್ರ್ಗೆಲ್ಲ ನಾನು ಏನು ಹೇಳದು ಅಂತೇಳಿದರೆ ನೀವು ಫಸ್ಟಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಈಗ ಯಾವ್ದಾರು ಜಾಸ್ತಿ ನಮ್ಮ ಇವ ಇಡೀ ವರ್ಡಲ್ಲೇ ಜಾಸ್ತಿ ಇವಾಗ ಜಾಸ್ತಿ ಪ್ರಚಲಿತದಲ್ಲಿ ಇರೋದು ಅಂತ ಹೇಳಿದರೆ ಅದು ಮೋಟಾರ್ ಕಾರ್ಸ್ ಮೋಟಾರ್ ವೆಹಿಕಲ್ಸ್ ಅಂತಾನೆ ಹೇಳ್ಬೋದು ಸೊ ಈ ಬ್ಯಾಟ್ರಿನ ಪ್ರೊಡ್ಯೂಸ್ ಮಾಡ್ತವೆ ಅಲ್ಲಾ ಕಂಪ್ನಿಗಳು ಇದಕ್ಕೆ ಎಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಿ ಯಾಕೆ ಯಾ ಅದರದ್ದು ಶೇರ್ಸ್ನ ತಗೊಳಿ ಯಾಕಂದರೆ ಅದು ಏರ್ತಾನೇ ಇದೆ ದಿನದಿಂದ ದಿನಕ್ಕೆ ಶೇರ್ ಮಾರ್ಕೆಟ್ ಪ್ರೈಸ್ ಅದಕ್ಕೆ ಏರ್ತಾನೇ ಇದೆ ಒಂದು ಶೇರ್ಸಿಗೆ

ಯಾವ ಥರ ಅಂದರೆ ಅದ್ರ ಬಗ್ಗೆ ನಿಮಗೆ ಪಾಸಿಟಿವಿಟಿನೆ ಇರಬೇಕು ಅಂದರೆ ಶೇರ್ ಮಾರ್ಕೆಟು ಅಯ್ಯೋ ಇದು ಹಾಗೇ ಡಿಯ್ಯೋ ಅಷ್ಟಷ್ಟು ದುಡ್ಡು ಕಳ್ಕೊಂಡ್ವಿ ಅಂತ ತುಂಬ ಜನ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಕೂಡ ಹೇಳ್ತಾರೆ ಹಾಗಾಗಿ ನೀವು ಆ ನೆಗೆಟಿವಿಟಿಗೆ ಜಾಸ್ತಿ ಎಂಟರ್ಟೈನ್ ಮಾಡಬೇಡಿ ಪ್ರೋತ್ಸಾಹಿಸಬೇಡಿ ನೀವು ನಿಮಗೆ ಪಾಸಿಟಿವ್ ಆಗೆ ಅನ್ಕೊಳಿ ನಿಮಗೆ ದುಡ್ಡು ಬರುತ್ತೆ ಬರುತ್ತೆ ಅಂತ ಮತ್ತು ಐ ಪಿ ಓಸಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಇನಿಶಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಏನು ಹೇಳ್ತೀವಿ ಕಂಪ್ನಿ ಬಿಡುಗಡೆ ಮಾಡ್ದಾಗ ಅದರಲ್ಲಿ ನೀವು ಅಂದರೆ ಮಿನಿಮಮ್ ಹದಿನೈದು ಸಾವಿರ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಈ ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ಅಂದರೆ ತುಂಬ ಏನಾದರೂ ಕೆಡ್ತಾಗಿ ಏನಾದರೂ ಅನ್ಕೊಂಡಿದ್ದರೆ ಅದುನ್ನ ನಿಮ್ಮ ತಲೆಯಿಂದ ದಯವಿಟ್ಟು ತೆಗ್ದು ಹಾಕ್ಬಿಡಿ ಯಾಕಂದರೆ ಶೇರ್ ಮಾರ್ಕೆಟು ಯಾವುದೇ ಥರ ಒಂದು ಫ್ರಾಡ್ ಅಲ್ಲ ಏನು ಥರ ಸ್ಕ್ಯಾಮ್ ನಡಿತಾ ಇಲ್ಲ ಇಲ್ಲಿ ಸೊ ನೀವು ಎಷ್ಟೋ ಸ್ಕ್ಯಾಮ್ಗೆ ಬಲಿ ಆಗಿ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಏನಾದರು ನೆಗೆಟಿವ್ ಆಗಿ ಅನ್ಕೊಂಡಿದ್ದರೆ ದಯವಿಟ್ಟು ಅದನ್ನ ನಿಮ್ಮ ತಲೆಯಿಂದ ತೆಗ್ದು ಹಾಕಿ ನಾನು ಹೇಳ್ತಾ ಇದಿನಲ್ಲಾ ಮೋಟರ್ ಕಾರ್ ಆಗಿರ್ಬೋದು ಅಥ್ವಾ ಮೋಟರ್ ಮೋಟರ್ ವೆಹಿಕಲ್ಸ್ ಪ್ರೊಡ್ಯೂಸ್ ಮಾಡೋ ಕಂಪ್ನಿ ಅದ್ರ ಬ್ಯಾಟ್ರಿನ ಪ್ರೊಡ್ಯೂಸ್ ಮಾಡೋ ಕಂಪ್ನಿಗೆ ಇವಾಗ ಜಾಸ್ತಿ ವ್ಯಾಲ್ಯೂ ಇರದರಿಂದ ಅಂದರೆ ಜಾಸ್ತಿ ಸೇಲ್ಸ್ ಆಗ್ತಿರದರಿಂದ ಟೋಟಲ್ ಟರ್ನ್ಓವರೆ ಎಷ್ಟೋ ಲಕ್ಷಗಳು ಮೇಲೆ ಇದೆ ಹಾಗಾಗಿ ನೀವು ಅದಕ್ಕೆ ಇನ್ವೆಸ್ಟ್ ಮಾಡೋದರಿಂದ ನಿಮಗೆ ಜಾಸ್ತಿ ಏನು ನಿಮಗೆ ಪ್ರಾಫಿಟ್ ಸಿಗ್ದೇ ಹೋಗ್ಬೋದು ಮತ್ತು ಶೇರ್ ಮಾರ್ಕೆಟಲ್ಲಿ ಇನ್ನೊಂದು ಮೇಯ್ನಾಗಿ ಏನು ಅಂದರೆ ನೀವು ಇನ್ವೆಸ್ಟ್ ಮಾಡಿ ಎರಡು ದಿನದಲ್ಲೇ ನಂಗೆ ಪ್ರಾಫಿಟ್ ಬರಬೇಕು ನಾನು ಹಾಕಿರೊ ದುಡ್ಡಿಂದ ಅರ್ಧದಷ್ಟು ಬರಬೇಕು ಅಂತೆಲ್ಲ ಅನ್ಕೊಳಕ್ಕೆ ಹೋಗಲೇಬೇಡಿ ಯಾಕಂದರೆ ಮಿನಿಮಮ್ ಒಂದು ವರ್ಷ ಬೇಕು ನೀವು ಹಾಕಿರೊ ದುಡ್ಡು ಡಬಲ್ ಆಗಬೇಕು ಅಂತೇಳಿರೆ ಸೊ ನಿಮಗೆ ತುಂಬಾ ತಾಳ್ಮೆ ಇರಬೇಕು ಸೊ ನಿಮಗೆ ಆತ್ಮವಿಶ್ವಾಸ ಇರಬೇಕು ನಾನು ಹೀಗೆ ವೇಯ್ಟ್ ಮಾಡುದುಕ್ಕೆ ನನಗೆ ಬರುತ್ತೆ ಅನ್ನುವಂಥ ವೆ ಆತ್ಮವಿಶ್ವಾಸ ಇರಬೇಕು ಮತ್ತು ಇನ್ನೊಂದು ಮೇಯ್ನಾಗಿ ಹೇಳ್ಬೇಕಂದರೆ ತುಂಬಾ ಅಪಾಯಕಾರಿ ಅಂತ ಅನ್ಕೊಂಡಿದ್ದೀರ ಶೇರ್ ಮಾರ್ಕೆಟಲ್ಲಿ ನಾನು ದುಡ್ಡು ಕಳ್ಕೊಂಡು ಬಿಡ್ತೀನಿ ಅನ್ ಯಾವುದೋ ಯಾರೊ ಕಳ್ಕೊಂಡು ಇರೋದ್ರು ಮೇಲೆ ನಿಮಗೆ ಶೇರ್ ಮಾರ್ಕೆಟ್ ಮೇಲೆ ಭರವಸೆ ಇರೋದಿಲ್ಲ ದಯವಿಟ್ಟು ನಿಮ್ಮ ತಲೆಯಿಂದ ತೆಗ್ದು ಹಾಕಿ ಭರವಸೆನೆ ಇಟ್ಕೊಳಿ ಶೇರ್ ಮಾರ್ಕೆಟ್ ಮೇಲೆ ಇದು ಅಪಾಯಕಾರಿ ಏನು ಅಲ್ಲ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಎಷ್ಟೋ ಜನ ಮನೆಲ್ಲೆ ಕುತ್ಕೊಂಡು ಅರ್ನ್ ಮಾಡ್ತಾ ಇದಾರೆ ಒಂದು ಸಾವಿರ ಎರಡು ಸಾವಿರ ಎಲ್ಲ ಇನ್ವೆಸ್ಟ್ ಮಾಡಿ ಹದಿನೈದರಿಂದ ಇಪ್ಪತ್ತು ಸಾವಿರವರೆಗು ಅರ್ನ್ ಮಾಡ್ತಾಯಿದ್ದಾರೆ ಎಷ್ಟೋ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡ್ದೋರು ಕೋಟಿಗೆ ಬೆಲೆ ಬಾಳ್ತಯಿದೆ ಆ ದುಡ್ಡು ಕೂಡ ನೀವು ಕೂಡ ನಿಮ್ಮ ದುಡ್ಡನ್ನ ಪಾನಿಪುರಿ ಗೋಬಿ ಮಂಚೂರಿ ಅದು ಇದು ಅಂತ ನೀವು ಏನೇನೋ ಏನು ಪರ್ಚೇಸ್ ಮಾಡ್ತಿರ ಬೇಡದೇ ಇರುವಂಥ ವಸ್ತುಗಳ್ನೆಲ್ಲ ಪರ್ಚೇಸ್ ಮಾಡ್ತೀರ ಅದ್ನೆಲ್ಲದುನ್ನ ಕೂಡಿಟ್ಟು ನೀವು ಶೇರ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳದು ಆದರೆ ನಾವು ಮಿಡಲ್ ಕ್ಲಾಸು ಹದಿನೈದು ಸಾವಿರ ಎಲ್ಲಿಂದ ತರೋದಪ್ಪ ಈ ಥರ ಎಲ್ಲ ಯೋಚನೇನೆ ಮಾಡಬೇಡಿ ನಿಮಗೆ ಹತ್ತೊಂಬತ್ತು ರೂಪಾಯಿ ಕೂಡ ಶೇರ್ಸ್ ಇದೆ ನೀವು ಇಪ್ಪತ್ತು ಶೇರ್ಸ್ ತಗೊಂಡು ನೋಡಿ ನಂಬಿಕೆ ಇಲ್ಲ ಅಂತೇಳಿದರೆ ಇಪ್ಪತ್ತು ಶೇರ್ಸ್ ತಗೊಂಡು ನೋಡಿ ನಿಮಗೆ ಗೊತ್ತಾಗತ್ತೆ ನಿಮ್ಮ ಶೇರ್ ಮಾರ್ಕೆಟ್ ಬಗ್ಗೆ ಸೊ ನಾನು ಇಷ್ಟು ಇಷ್ಟೇ ಹೇಳ್ತೀನಿ ದಯವಿಟ್ಟು ಇನ್ವೆಸ್ಟ್ ಮಾಡಿ ನಿಮ್ಮ ನಿಮ್ಮದು ಏನು ನಿಮ್ಮದು ಡ್ರೀಮ್ಸ್ ಅನ್ನ ಬೇಗ ಅಚೀವ್ ಮಾಡ್ಬೋದು ಶೇರ್ ಮಾರ್ಕೆಟಿಂದ ಮನೇಲೆ ಕುತ್ಕೊಂಡು ಅರ್ನ್ ಮಾಡ್ಬೋದು ನೀವು ಇಷ್ಟ್ ಹೇಳಕ್ ಇಷ್ಟಪಡ್ತೀನಿ ತ್ಯಾಂಕ್ ಯು